ಹಲೋ ನಮ್ಮ ಮನೇಲ್ಲಿ ಡ್ರಿಂಕ್ಸ್ ಜಾಸ್ತಿ ಮಾಡವ್ರು ಇದ್ದಾರೆ ಅವ್ರಿಗೆ ಪರಿಹಾರ ಏನು ಮಾಡೋದವ್ವ ಅದು ಏನೋ ಈವಾಗ ಟಿ ವಿಲೆಲ್ಲ ತೋರಿಸ್ತಾರಲ್ಲ ಡ್ರಿಂಕ್ ಹಾಂ ಡ್ರಿಂಕ್ಸ್ಗೆ ಔಷ್ಧಿ ಎಲ್ಲ ನಾವು ಇದು ಮಾಡ್ತೀವಿ ಅಂತ ಹಾಂ ಅದಕ್ಕೆ ಅದು ಏನು ಮಾಡೋದು ಏನು ಒಂದ್ಚೂರು ವಿವರವಾಗಿ ತಿಳಿಸಮ್ಮ ಅಯ್ಯೋ ಆಗ್ಲೆ ಸುಮಾರು ಒಂದು ನಾಲ್ಕೈದು ವರ್ಷ್ದಿಂದ ಕುಡಿತಾರೆ ಕಣವ್ವ ಈಗಾಗ್ಲೆ ಒಂದು ನಲ್ವತ್ತು ವರ್ಷ ಆಗಿದೆ ಹ್ಞೂ

ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಅದೇ ನೋಡ್ಕೊಳೋದಕ್ಕೆ

ವ್ಯವಸ್ಥೆ ಎಲ್ಲ ಐತೆ ಹಾಂ ಹಾಂ ಹಾಂ ಹಾಂ ಹಾಂ ಸರಿ ಕಣವ್ವ ಹಾಂ ಹಾಂ ಹಾಂ

ಅದೇ ಔಷಧಿ ಕೊಡೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕ್ ಹಾಂ ಹಾಂ ಹಾಂ ಹಾಂ ಖಂಡಿತ್ವಾಗಿ ಬಿಡ್ಸ್ತಾರಾ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಎಫ್ಫೆಕ್ಟ್ ಆಗುತ್ತೆ ಹಾಂ ಹಾಂ ಸರಿ ಸರಿ ಕಣಪ್ಪ ಹ್ಞೂ

ಹ್ಞೂ ಆಯಿತು ಕಣಪ್ಪ ಹ್ಞೂ ಆಯಿತು